ನನಗೆ ಮೆಚ್ಚಿನ ಆಟ ಅಂತಂದರೆ ನನಗೆ ಎಲ್ಲ ಥರನು ಆಟ ಅಂತಂದರೆ ಖೋ ಖೋ ಕಬಡ್ಡಿ ವಾಲಿಬಾಲು ಮತ್ತು ಹೀಗೆ ಬೇರೆ ಬೇರೆ ಥರ ಎಲ್ಲ ಆಟನೂ ತುಂಬ ಇಷ್ಟ ಅದರಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದಂದರೆ ಖೋ ಖೋ ಅಂತ ತುಂಬಾ ಇಷ್ಟಪಡ್ತೀನಿ ಖೋ ಖೋ ಆಟ ಅಂದರೆ ನನ್ಗೆ ಭಾಳ ಇಷ್ಟ ಯಾವಾಗ್ಲೂನು ನಾನು ಚಿಕ್ಕವಳಿಂದ ಅಂತಂದರೆ ನಾನು ಐದನೇ ಕ್ಲಾಸಿಂದ ಹಿಡಿದು ಕಾಲೇಜ ಮತ್ತು ಡಿಗ್ರಿ ಮುಗ್ಸುವರೆಗೂನು ನನ್ಗೆ ಆ ಆಟ ಅಂದ್ರೆ ಭಾಳ ಇಷ್ಟ ನನ್ಗೆ ಖೋ ಖೋ ಅಂದ್ರೆ ಯಾವಾಗಲೂ ಪಂಚಪ್ರಾಣ ಭಾಳ ಇಷ್ಟಪಟ್ಟು ಆಡ್ತೀನಿ ಹಾಗೆ ಅದೇ ಅದು ಆಟ ಮತ್ತು ಕಬಡ್ಡಿ ವಾಲಿಬಾಲನೂ ತುಂಬ ಇಷ್ಟ ಆಗುತ್ತೆ ಅದನ್ನು ಕೂಡ ಸಹ ನಾನು ಆಟ ಆಡ್ತೀನಿ ನಮ್ಮದು ಊರು ಇರೋದು ಹುಬ್ಬಳ್ಳಿ ಹತ್ತಿರ ಹುಬ್ಳಿ ಹತ್ತಿರ ಒಂದು ಹಳ್ಳಿ ಅಲ್ಲೇ ನಮಗೆ ನಾನು ಕಲಿತಿದ್ದು ಮಾಧ್ಯಮ ಶಾಲೆಯಲ್ಲಿ ಕನ್ನಡ ಕನ್ನಡ ಮೀಡಿಯಮ್ ಸ್ಕೂಲಲ್ಲಿ ಓದಿದ್ದೀನಿ ಅಲ್ಲಿ ಅಂದ್ರೆ ಆಟದ ಅಂತಂದರೆ ಅಷ್ಟು ಏನೋ ಒಂಥರ ಸ್ಕೂಲಲ್ಲಿ ತುಂಬ ಸಂತೋಷ ಬಾ ತುಂಬ ಇಷ್ಟ ಕನ್ನಡ ಶಾಲೆಯಲ್ಲಿ ಕಲಿಯೋದೇ ಒಂದು ಪುಣ್ಯ ಅಂತ ಯಾವಾಗಲೂ ನಾನು ತುಂಬ ಅಂದರೆ ಇದು ಬಹಳ ಅಂದರೆ ಬಹಳ ಇಷ್ಟ ಯಾಕಂದರೆ ನಮ್ಮ ಗೆಳತಿಯರು ಎಲ್ಲರೂ ಸೇರಿ ಆಟ ಆಡ್ತೀವಲ್ಲ ಇನ್ನೂ ಏನೋ ಒಂಥರ ಖುಷಿ ಅದರಲ್ಲಿ ಖೋ ಖೋದಲ್ಲಿ ಎಷ್ಟು ಜನ ಬೇಕಂತಂದರೆ ಹನ್ನೆರಡು ಹದಿಮೂರು ಜನ ಬೇಕಾಗುತ್ತೆ ಖೋ ಖೋ ಆಡಲಿಕ್ಕೆ ಒಂಬತ್ತು ಜನ ಸಿಟ್ಟಿಂಗ್ ಇರ್ತಾರೆ ಮೂರು ಜನ ಬ ಆಡೋವ್ರಿರ್ತಾರೆ ಹೀಗಾಗಿ ಖೋ ಖೋದಲ್ಲಿ ನಾವು ಯಾವಾಗಲೂ ನಾನೇ ಖೋ ಖೋದಲ್ಲಿ ಚಾಂಪಿಯನ್ ಕೂಡ ಆಗಿದ್ದೆ ನನಗೆ ಹೀಗಾಗಿ ನಾನು ಖೋ ಖೋ ಅಂದ್ರೆ ಭಾಳಂದ್ರೆ ಭಾಳ ಇಷ್ಟ ಯಾವಾಗಲೂ ಅದನ್ನು ಅದನ್ನೇ ತುಂಬ ನನ್ಗೆ ಓದು ಬರೆಯೋದಕ್ಕಿಂತ ನನ್ಗೆ ಆಟದಲ್ಲಿಯೇ ತುಂಬಾ ಅಂದರೆ ತುಂಬ ಇಂಟ್ರೆಸ್ಟ್ ಭಾಳ ಇತ್ತು ಆಸಕ್ತಿ ಭಾಳ ಇತ್ತು ನನಗೆ ಅದರಾಗ ಯಾವಾಗಲೂ ನಾನು ಅದನ್ನ ಆಡ್ಕೊತ ಬಂದೀನಿ ನಾವು ಹೀಗೆ ನಮ್ಮದು ತಾಲೂಕುಮಟ್ಟ ಮತ್ತು ಹೀಗೆ ಜಿಲ್ಲಾಮಟ್ಟ ರಾಜ್ಯಮಟ್ಟದ ಮಟನೂ ನಾವು ಹೋಗಿ ಬಂದೇವಿ ನಮ್ಗೆ ಪ್ರೈಜು ಪುರಸ್ಕಾರ ಎಲ್ಲ ತೊಗೊಂಡು ತೊಗೊಂಡಿದ್ದೀವಿ ಹೀಗಾಗಿ ನನಗೆ ಆಟ ಅಂದ್ರೇ ಅದೊಂಥರ ವ್ಯಾಯಾಮ ಇದ್ದ ಹಾಗೆ ನಮ್ಮದು ಆರೋಗ್ಯನೂ ಚೆನ್ನಾಗಿರುತ್ತೆ ಬ್ರೀದಿಂಗೂ ಚೆನ್ನಾಗಿರುತ್ತೆ ಮತ್ತು ರಕ್ತದ ಒತ್ತಡ ಜಾಸ್ತಿ ಇರುತ್ತೆ ತುಂಬ ಚೆನ್ನಾಗಿ ನಮ್ಮದು ಆರೋಗ್ಯನೂ ಅಷ್ಟು ಚೆನ್ನಾಗಿರುತ್ತೆ ಯಾಕಂದರೆ ಆಟ ಆಡೋದ್ರಿಂದ ಖೋ ಖೋ ಒಂದೇ ಅಂತಲ್ಲ ಬೇರೆ ಬೇರೆ ಥರದ್ದೆಲ್ಲ ಆಟ ಆಡಿದ್ರೂನು ನಮ್ದು ಕ್ರಿಯಾಶೀಲೆ ತುಂಬ ಜಾಸ್ತಿ ಹೆಚ್ಚಾಗುತ್ತೆ ನಮ್ದು ಅದರಲ್ಲಿ ಯಾವುದೇ ನೋವು ಪೋವು ಆದರೆ ನೋವು ಆ ಥರ ಆಯ್ತಂದ್ರೆ ನಮಗೆ ತಡ್ಕೊಳೋ ಶಕ್ತಿ ಇರುತ್ತೆ ಯಾಕಂದರೆ ಆಟದಲ್ಲೇ ಅಂಥ ಶಕ್ತಿ ಇರುತ್ತೆ ಹೀಗಾಗಿ ನನಗೆ ಆಟ ಆಡೋದಂದರೆ ತುಂಬ ಇಷ್ಟ ಮತ್ತು ಅದರಲ್ಲಿ ಖೋ ಖೋ ಆಟದಲ್ಲಿ ನಾವು ಆಡುವಾಗ ಎಷ್ಟು ಎಷ್ಟು ಸರ್ತಿ ಬೀಳ್ತೀವಿ ಎಷ್ಟೋ ಸರ್ತಿ ಏಳ್ತೀವಿ ಆದರೂ ಆ ಆಟನ ನಮ್ಗೆ ಬಿಡಕ್ಕ ಮನ್ಸಾಗೋಂಗಿಲ್ಲ ಯಾಕಂದರೆ ನಾವು ಒಂದು ಸತಿ ಬಿದ್ರೇ ಅಲ್ಲ ನಮ್ಗೆ ಅದರ ಅನುಭವ ಆಗೋದು ಅಂದರೆ ಇನ್ನೂ ಆಡಬೇಕು ನಾ ಮುಂದೆ ಕಲಿಯಬೇಕು ಆಟದಲ್ಲಿನೂ ಓದು ಬರೆಯೋದಕ್ಕಿಂತ ಓದು ಬರೆಯೋದಲ್ಲಿ ಅಷ್ಟೇ ಎಲ್ಲರೂ ಮುಂದೆ ಬರ್ತಾರೆ ಅನ್ನುವುದಕ್ಕಿಂತ ನಾವು ಆಟದಲ್ಲೂ ಸಹ ನಾವು ಮುಂದೆ ಬಂದು ಹೀಗೆ ಉದಾಹರಣೆಗೆ ಹೇಳ್ಬೇಕಂದರೆ ಕ್ರಿಕೆಟ್ ಕ್ರಿಕೆಟನ್ನ ಎಷ್ಟು ಇಷ್ಟಪಟ್ಟು ಆಡ್ತಾರೆ ಏನು ಕಲಿಲಾರದವ್ರು ಸತ ಅದನ್ನು ಕಲಿತು ಮುಂದೆ ದೊಡ್ಡ ವ್ಯಕ್ತಿಗಳಾಗಿ ಆಟನ ಆಡ್ಬೋದು ಹೀಗೆ ನನ್ನ ಮನ್ಸಲ್ಲಿನೂ ಆ ಥರನೇ ಗುರಿ ಇತ್ತು ಆಟದಲ್ಲಿ ಆಡಬೇಕು ಅಂತೇಳಿ ಹೀಗಾಗಿ ನಾವು ಖೋ ಖೋ ಕಬಡ್ಡಿ ವಾಲಿಬಾಲು ಪ್ರತಿಯೊಂದ್ರಲ್ಲೂ ಯಾವುದಾದ್ರು ಒಂದು ನಮ್ಮನ್ನು ಗೆಲ್ಲಿಸುತ್ತೆ ಅನ್ನೋ ನಂಬಿಕೆ ಮೇಲೆ ಎಲ್ಲ ಥರನೂ ನಾವು ಆಟ ಆಡ್ತಿದ್ವಿ ಹೀಗಾಗಿ ನಮ್ಗೆ ಅದಂದ್ರೆ ಭಾಳ ಭಾಳ ಇಷ್ಟ ಆಗ್ತಿತ್ತು ನಮ್ಗೆ ಖೋ ಖೋದಲ್ಲಿ ಎಲ್ಲರೂ ನಮ್ಮ ಗೆಳ್ತಿಯರು ಸೇರಿ ಹೀಗೆ ಬೇರೆ ಬೇರೆ ಊರಲ್ಲಿ ಇರ್ತಾವೆ ಅಂತಂದರೆ ನಮ್ದು ಹಳ್ಳಿ ಹತ್ತಿರನೇ ಹತ್ತಿರದ ತಾಲೂಕು ತಾಲೂಕು ಹತ್ತಿರ ಗುಡಿಗೇರಿ ಹೀಗೆ ಕುಂದಗೋಳ ಬೇರೆ ಬೇರೆ ಊರ್ಗೆ ಹೋಗಿ ಮತ್ತು ಆ ಆಟ ಅಲ್ಲಿ ಆಡೋದು ನಾವಷ್ಟೇ ಅಲ್ಲದೆ ಬೇರೆ ಊರ್ಲಿದ್ದನು ಕಲಿತು ನಾವು ಒಂದೇ ಒಂದುಗೂಡಿ ಅದರಲ್ಲಿ ಆಟ ಆಡೋದಂದರೆ ಅದರಲ್ಲಿ ಏನೋ ಒಂಥರ ಖುಷಿ ಇರುತ್ತೆ ನಮಗೆ ಅದ್ರ ಮೇಲೆ ನಮ್ಮ ಕಾಂಪಿಟಿಷನ್ ಬೆಳಿತೈತಿ ಅದ್ರ ಮ್ಯಾಲ ಹೇಳ್ಬೇಕಂತಂದ್ರೆ ಅವು ಅವರು ನಾವು ಅವ್ರ ಜೊತೆ ನಾವು ಅದರಾಗ ಸೋಲ್ತೇವೆ ಗೆಲ್ತೇವೆ ಅನ್ನೋದಕ್ಕಿಂತ ನಾವು ಇನ್ನೊಬ್ರ ಜೊತೆ ಆಟ ಆಡಿ ನಾವು ಅದನ್ನ ಕಲಿತೀವಿ ಅನ್ನೋದೈತಲ್ಲ ಅದು ಭಾಳ ಮುಖ್ಯ ಅದು ಭಾಳ ಮುಖ್ಯ ಆಗಿರ್ತೈತಿ ಹೀಗಾಗಿ ನಮಗೆ ಯಾವುದೇ ಆಟ ಅದು ನಮ್ಮ ಪಸ್ಟ್ ಬರ್ತೀವೋ ಇಲ್ಲ ಅದು ನಮ್ಮ ಗೊತ್ತಿಲ್ಲ ಪಸ್ಟ್ ನಮ್ಗೆ ಆ ಆಟ ಆಡಬೇಕು ನಾವು ಗೆಲ್ಲಬೇಕು ಅನ್ನೋದೊಂದೇ ನಮ್ಮ ತಲೆಯಲ್ಲಿ ಇಟ್ಟುಕೊಂಡು ನಾವು ಆಟ ಆಡಿದ್ರೆ ಖಂಡಿತವಾಗ್ಲು ನಮಗೆ ಜಯ ಸಿಕ್ಕೇ ಸಿಗುತ್ತೆ ಹೀಗಾಗಿ ನಮಗೆ ಆಟ ಆಡೋದು ಮತ್ತು ಯಾವ್ದು ನಮ್ಗೆ ಅದ್ರ್ ಬಗ್ಗೆ ನಮಗೆ ಆಟ ಆಡೋ ಆಡಕ್ಕೆ ಆಗೋಂಗಿಲ್ಲ ಅಂತಂದ್ರೂನು ನೋಡಕ್ಕಂತೂ ತುಂಬ ಇಷ್ಟ ಯಾವುದೇ ಎಲ್ಲೇ ಇರಲಿ ಆಟ ನಮ್ಮೂರಲ್ಲಿಲ್ಲಿ ಬೇರೆ ಊರಲ್ಲಿಲ್ಲಿ ಎಲ್ಲಾದರೂ ಇದ್ದರೆ ಸಹ ನಾವು ಬೇರೆ ಊರ್ಗೆ ಹೋಗಿಯಾದ್ರು ಆಟ ಯಾಕಂದರೆ ನಮಗೆ ಅದು ಆಡಿ ನಮ್ಗೆ ಅದರಲ್ಲಿ ತುಂಬ ಆಸಕ್ತಿ ಅನ್ನೋದು ಇರುತ್ತಲ್ಲ ಹೀಗಾಗಿ ಬೇರೆ ಕಡೆಯೂ ಬೇರೆ ಊರಿದ್ದ ಈ ಆಟ ಏನಾದರೂ ಇದ್ದರೆ ನಾವು ನೋಡಕ್ಕೆ ಹೋಗಿರ್ತೀವಿ ಮತ್ತು ರನ್ನಿಂಗ್ ರೇಸ್ ಅಂತ ಇರುತ್ತೆ ರನ್ನಿಂಗಲ್ಲಿ ಓಡೋದಂತ ಇರುತ್ತೆ ನೂರು ಕಿಲೋಮೀಟರ್ ಇರುತ್ತೆ ಎರಡುನೂರು ಕಿಲೋಮೀಟರ್ ಇರುತ್ತೆ ಹೀಗೆ ಜಾಸ್ತಿ ಜಾಸ್ತಿ ಆಗಿರುತ್ತೆ ರನ್ನಿಂಗಲ್ಲಿ ಅಂತಂದರೆ ನನಗೆ ತುಂಬಾ ಇಷ್ಟ ರನ್ನಿಂಗ್ ಅಂದ್ರೂನೂ ತುಂಬಾ ಅಂದರೆ ತುಂಬ ಇಷ್ಟ ಅದರಲ್ಲಿ ನಾ ಯಾವಾಗಲೂ ಹಂಡ್ರೆಡ್ ಮೀಟರಲ್ಲಿ ಫಸ್ಟೇ ಬರೋದು ಯಾವೂರಲ್ಲಿ ನಾವು ಜಿಲ್ಲಾಮಟ್ಟದ ಮಟನು ಹೋಗಿದ್ದೀನಿ ಹಂಡ್ರೆಡ್ ಮೀಟರಲ್ಲಿ ನಾನು ಫಸ್ಟೇ ಯಾವಾಗಲೂ ಫಸ್ಟ್ ಬಂದಿದ್ದೀನಿ ಹೀಗಾಗಿ ನನ್ಗೆ ರನ್ನಿಂಗ್ ಅಂದ್ರೂ ಭಾಳ ಅಂದ್ರೆ ಭಾಳ ಇಷ್ಟ ಹೀಗೆ ಸ್ಪೋರ್ಟ್ಸ್ಸಂದ್ರೇನೇ ಹಾಗಲ್ವ ಒಂಥರ ಆಟ ಆಡೋದಂದ್ರೆ ಭಾಳ ಇಷ್ಟ ಆಗಿರ್ತೈತಿ ಮತ್ತು ಬೇರೆ ಊರಿಗೆ ಹಿಂಗೆ ಹೋಗಿರ್ತೀವಲ್ಲ ಅಲ್ಲಿ ಬೇರೆ ಊರವ್ರು ಬಂದಿರ್ತಾರೆ ನಾವು ಬೇರೆ ಊರ್ಲಿದ ಹೋಗಿರ್ತೀವಿ ಅವ್ರು ಯಾರೋ ನಾವು ಯಾರೋ ಅಷ್ಟು ಕೂಡಿ ಆಟ ಆಡೋದರಿಂದ ಏನು ನಮ್ಮ ಮನಸಲ್ಲಿ ಒಂಥರ ಹುಮ್ಮಸ್ಸು ಆಸಕ್ತಿ ಅನ್ನೋದಿರುತ್ತೆ ಆಡಬಾರ್ದು ಏನೋ ಅವ್ರನ್ನ ನೋಡಿದರೆ ನಮ್ಗೆ ಭಯ ಅನಿಸುತ್ತೆ ಎಲ್ಲಿ ನಾವು ಸೋತು ಹೋಗ್ತೀವಿ ಅಂತ ಭಯ ಇರುತ್ತೆ ಅವ್ರಿಗೆ ಕೂಡ ಅವ್ರಿಗೆ ನಾವು ನಮ್ಮನ್ನ ನೋಡಿದರೆ ಅವರಿಗೆ ಒಂಥರ ಭಯ ಅಂತ ಅನಿಸುತ್ತೆ ಆದರೆ ಅದರಲ್ಲಿ ಆಡಿದ್ಮೇಲೇ ಗೊತ್ತಾಗುತ್ತಲ್ಲ ಯಾರಿಗೆ ಜಯ ಸಿಗುತ್ತೆ ಯಾರು ಗೆಲ್ತಾರೆ ಅಂತ ಹೀಗಾಗಿ ತುಂಬಾ ಆ ಆಟದಲ್ಲಿ ತುಂಬ ಇಷ್ಟ ಮತ್ತು ನಾವು ಅವರು ನಮ್ಮ ಜೊತೆ ನಾವೇನಾದರೂ ಗೆದ್ದರೆ ಅವ್ರಗೆ ಖುಷಿ ಆಗುತ್ತೆ ಅವರೇನಾದ್ರೂ ಗೆದ್ದರೆ ನಾವು ಖುಷಿ ನಮ್ಗೆ ಖುಷಿ ಆಗುತ್ತೆ ಮತ್ತು ಅವ್ರು ಸೇಕ್ ಹ್ಯಾಂಡ್ ಮಾಡ್ಕೊಳ್ಳೋದು ಪ್ರೆಂಡ್ಸ್ ಮಾಡ್ಕೊಳೋದು ಈ ಥರ ಎಲ್ಲ ಆಟದಲ್ಲಿ ಏನೋ ಒಂಥರ ಬೇರೆ ಬೇರೆ ಯಾವ್ದ್ಯಾವ್ದೋ ಜಾತಿಯವರು ಎಲ್ಲರೂ ನಾವು ಕೂಡಿರ್ತೀವಿ ಅವರು ಇವರು ಅಂತ ಏನಲ್ಲ ಅವರು ನಮ್ಗೆ ಒಂಥರ ಆಟದಲ್ಲಿ ಅಂತಂದರೆ ಒಂಥರ ಬೇರೆ ಬೇರೆ ಊರು ಬೇರೆ ಬೇರೆ ಗೆಳೆತನ ಸೇರ್ತೀವಿ ಬೇರೆದ ಬೇರೆ ಬೇರೆ ಗೆಳೆತನ ಸಿಗುತ್ತೆ ನಮಗೆ ಮತ್ತು ಅವರು ನಮ್ಮಿಂದ ಏನಾದರೂ ಒಂದು ಕಲ್ತ್ಕೊಂಡ್ರೆ ನಾವು ಕೂಡ ಅವರಿಂದ ಇನ್ನೊಂದು ಏನಾದರೂ ಹೆಚ್ಗೆ ಕಲ್ತ್ಕೋಬೋದು ಹೀಗಾಗಿ ಆಟದಲ್ಲಿ ನಾವು ಸೋಲ್ತೀವೋ ಇಲ್ವೋ ಅದು ನಮ್ಗೆ ಗೊತ್ತಿಲ್ಲ ಆದರೆ ನಾವೊಂದು ಒಳ್ಳೆಯ ಸಂಬಂಧ ಅನ್ನೋದು ಬೆಳೆಯುತ್ತಲ್ಲ ಫ್ರೆಂಡ್ಸ ಗೆಳತಿಯರ ಗೆಳತಿಯರ ನಡುವೆ ಅದು ನಮ್ಗೆ ಆಟದಲ್ಲಿ ಒಂದು ಜಯ ಸಿಕ್ಕಿದ್ದಕ್ಕಿಂತನೂ ತುಂಬ ಖುಷಿಯಾಗಿ ಇರೋದು ಹೇಳ್ಬೇಕಂದ್ರೆ ಮತ್ತು ಇದೇ ಥರ ನಮ್ಮ ನಮ್ಮ ಸರ್ಸೂ ತುಂಬ ಒಳ್ಳೆವರು ತುಂಬ ಕ್ಯಾ ಇದನ್ನ ಆಟದಲ್ಲಿ ಆಟ ಆಡ್ಸೋಕ್ಕೆ ಅಂತ ಹೇಳಿ ಒಂದು ಒಂದು ಮೂರು ಜನರನ್ನು ಇಟ್ಟಿರ್ತಾರೆ ಕೋಚಿಂಗ್ ಅಂತ ಹೇಳಿ ಅವರು ಪ್ರತಿ ದಿನ ಬಂದು ನಮಗೆ ಸಾಯಂಕಾಲ ಒಂದು ತಾಸು ಬಿಟ್ಟುಕೊಟ್ಟಿರ್ತಾರೆ ನಮ್ಮ ಸರು ಆಟ ಆಡಿಸ್ತಾರೆ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಕೋಚ್ ಕೊಡ್ತಾರೆ ನಮಗವ್ರು ಟ್ರೈನಿಂಗ್ ಕೊಡ್ತಾರೆ ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ ಹೀಗೆ ಮಾಡಿದ್ರೇ ಹೀಗೆ ಗೆಲ್ತೀರ ನೀವು ಮುಂದೆ ಅಂತೇಳಿ ನಮಗೆ ಹುಮ್ಮಸ್ಸು ಜಾಸ್ತಿ ಕೊಡ್ತಾರೆ ಹೊಡೀತಾರೆ ಆದರೂ ಅದರಲ್ಲಿ ಹೊಡಿತಾರೆ ಎಂದು ನಾವು ಬೇಜಾರು ಮಾಡಿಕೊಂಡ್ಬಿಟ್ರೆ ಅದು ನಮ್ದು ತಪ್ಪಾಗುತ್ತೆ ಯಾಕಂದರೆ ಅವರು ನಮ್ಮ ಶಾಲೇದು ಹೆಸರು ಬರಲಿ ನಮ್ಮ ಸರ್ದು ನಮ್ದು ಹೆಸರು ಬರಲಿ ಅಂತೇಳಿ ತುಂಬ ಕಷ್ಟಪಡ್ತಾರೆ ಹಾಗೆ ನಾವೂ ಕೂಡ ನಮ್ಮ ಸ್ಕೂ ನಮ್ಮ ಶಾಲೆದು ನಮ್ಮ ಊರಿಂದು ಹೆಸ್ರು ಬರಲಿ ಅಂತ ಹೇಳಿ ತುಂಬ ಇಷ್ಟಪಟ್ಟು ಅಷ್ಟೇ ಕಷ್ಟಪಟ್ಟುನ ಆಟ ಆಡ್ತೀವಿ ಹೀಗಾಗಿ ನನ್ಗೆ ಸ್ಪೋಟ್ಸ್ ಅಂದ್ರೆ ಆಟ ಆಡೋದಂದ್ರೆ ಭಾಳ ಅಂದರೆ ಬಹಳ ಇಷ್ಟ ಆಕೈತಿ ಯಾವಾಗಲೂ ಈಗ ಅದ್ರೊಳಗೆ ಏನೋ ಒಂದು ಆರೋಗ್ಯ ನಮ್ಗೆ ಆರೋಗ್ಯ ಸುಧಾರಿಸತ್ತೆ ಹೀಗಾಗಿ ಭಾಳಂದ್ರೆ ಬಹಳ ಇಷ್ಟ ನನ್ಗೆ ಆಟ ಅಂದರೆ